ನಮ್ಮ ಕರ್ನಾಟಕದಲ್ಲಿ ಜನಪದ ಹಾಡುಗಳು ತುಂಬ ಜನಪ್ರಿಯವಾಗಿರುವುದನ್ನು ಕಾಣಬಹುದಾಗಿದೆ ಅದರಲ್ಲಿ ಹಲವಾರು ಉದಾರಣೆಗಳನ್ನು ನಾನು ಕೊಡ್ತೀನಿ ಮೊದಲನೇದು ಬಡವನಾದರೆ ಏನು ಪ್ರಿಯೆ ಆ ಸಾಂಗು ಸಹ ಅಂದರೆ ಆ ಹಾಡು ಸಹ ನಮ್ಮ ಜನಪದ ಹಾಡುಗಳಲ್ಲಿ ಒಂದಾಗಿದೆ ಮತ್ತೆ ಮಲೆನಾಡ ಹೆಣ್ಣ ಮೈಬಣ್ಣ ಅಂದರೆ ಒಂದು ಮಲೆನಾಡ ಹುಡುಗಿಯ ಬಗ್ಗೆ ವಿವರಿಸುವುದನ್ನು ಕಾಣಬಹುದಾಗಿದೆ ಮತ್ತೆ ಈಗ ಅದಲ್ದೆ ಇನ್ನು ಹಲವಾರು ಜನಪದ ಹಾಡುಗಳನ್ನು ಸಹ ನಾವು ಕಾಣಬಹುದಾಗಿದೆ ಹಾಗೂ ಇವುಗಳು ಕರ್ನಾಟಕದ ಹೆಚ್ಚು ಜನಪ್ರಿಯವಾಗಿರುವ ಹಾಡುಗಳಾಗಿವೆ